ನಾವು ನಮ್ಮ ಮನೇಲಿ ತೋಟ ನಮ್ಮಮನೆ ಹತ್ರ ಜಾಗ ಐತ್ರಿ ಅದು ಜಾಗದಾಗ ನಾವು ಗಿಡುಗಳ್ ಬೆಳ್ಸಿವಿ ತೋಟ ಮಾಡಿವಿ ಅದರಲ್ಲಿ ಹೂವು ಹೂವುಗಳನ್ ಬೆಳ್ಸಿವಿ ಹೂವು ಬೆಳ್ಸಿವಿ ಬೆ ಹೊರಗಡೆ ತಗೊಂಬಂದು ಒಂದ್ಸಲ್ಪ ಬೆಳ್ಸಿವಿ ಆಮೇಲೆ ಪಕ್ಕದ ಮನೆ ಬಗ್ಲಾಗ ಯಾರನ ಎಲ್ಲಿಂದ ತಗೊಂಬಂದಿದ್ರೆ ಅವುನ್ನ ಸ್ವಲ್ಫ್ ಇಸ್ಕೊಂಡೂ ಅದರಲ್ಲಿ ನಾವು ಸೊಪ್ಪು ಗಿಡ ಇಟ್ಟು ಇಟ್ಟು ಬೆಳ್ಸಿವಿ ಆಮೇಲೆ ಹಣ್ಣುಗಳು ಯಾವು ಬೆಳಿತಾವೆ ಅವನ್ನು ಬೆಳ್ಸಿವಿ ಮತ್ತು ಜಾಗ ಐತಂತೇಳಿ ಯಾವ ಗಿಡಗಳು ಆಮೇಲೆ ಎಲ್ಲವು ಬೆಳ್ಸಿವಿ ಬೀಜ ಹಾಕಿವಿ ಬೀಜ ಬೀಜ ಹಾಕಿವಿ ಮತ್ತು ತರಕಾರೀ ಯಾವನ ಬೆಳೆಯೋವ್ ಇದ್ರೆ ತರಕಾರಿ ಬೀಜಾ ಹಾಕಿ ಬೆಳ್ಸಿವಿ ಮತ್ತು ನಾವು ಹೊರಗಡೆ ಇವಾಗೇ ಯಾವ್ದೆ ಆಗಲಿ ತರಕಾರಿಗಳು ಹೊರಗ ತಗೊಂಬರೋಕ ನಮಗೆ ಒಂದೊಂದ್ಸತಿ ದುಡ್ಡಿರೋಲ್ಲ ಹಂಗಾಗಿ ಮನೆ ಹತ್ರ ಆಗಲಿ ಬೆಳ್ದಿರೋವು ನಾ ಅವನ್ನೇ ತಗೊಂಬಂದ್ ಮಾಡ್ತೀವಿ ಮನೇಲಿ ಮನೆ ಹತ್ರನೇ ಮತ್ತು ಹೊರಗಡೆ ತಾಂಬರೋಕ ಒಂದೊಂದು ಸತಿ ನಮ್ಗೆ ಕಷ್ಟ ಆಗ್ತಿರ್ತದೆ ದುಡ್ಡಿರೋದಿಲ್ಲ ಯಾ ಒಂದೊಂದು ಟೈಮಲ್ಲಿ ಹಂಗ್ ಅಂತಂದೇಳಿ ಮನೆ ಹತ್ರ ಕೊತ್ತುಂಬರಿ ಆಮೇಲೆ ಹಸೆಕಾಯಿ ಮತ್ತು ಟಮಟೆಣ್ಣು ಅಂಥವು ಮನೆ ಹತ್ರನೇ ಬೆಳಿತವೆ ಅಂಥವ್ ಕರಿಬೇವು ಮತ್ತು ಪುದಿನ ಅಂಥವೆಲ್ಲ ನಾವು ಮನೇ ಹತ್ರವೇ ಹಾಕ್ಕೊಂಡು ನಾವು ಬೆಳಸ್ತೀವಿ ಹೂವುಗಳು ಕನಕಾಂಬ್ರಿ ಮಲ್ಲಿಗೆ ದಾಸವಾಳ ಆಮೇಲೆ ಚೆಂಡುಹೂವ ಅಂಥವೆಲ್ಲಾ ಹಾಕ್ತಿವ್ರಿ ಮತ್ತು ಅವನ್ನು ಹೊರಗಡೆ ನಮಗ್ ದೂರ ಆಗ್ತತೆ ಇಲ್ಲಿಂದ ಹೋಗಿ ತಗೊಂಬರ್ಬೇಕಂದ್ರೆ ಒಂದುಸತಿ ಆಗೋದಿಲ್ಲ ಪೂಜೆ ಮಾಡೋದು ಮತ್ತು ಅವಸರ ಇದ್ದಾಗ ಮತ್ತು ನಮ್ಮ ಮನೇಹತ್ರ ಇದ್ದಿದ್ದು ಹೂವುಗಳನೆಲ್ಲ ನಾವು ತಗೊಂಬಂದ್ ದೇವ್ರಿಗೆ ಮುಡಿಸಿ ಪೂಜೆ ಮಾಡ್ತೀವಿ ಹೊರಗಡೆ ಹೋಗಿ ತಗೊಂಬರಾಕೆ ನಮ್ಗೆ ಟೈಮ್ ಇರೋಲ್ಲ ಒಂದೊಂದು ಸತೀ ತಗೊಂಬರಾಕ್ ಆಗ್ತಿರಂಗಿಲ್ಲ ಹೋಗಿ ತಗೊಂಬರಾಕ್ ಆಗ್ಲಿದ್ದೆ ಇಲ್ಲೇ ಇಸ್ಕೊಂಡು ಮನೆ ಹತ್ರ ಇರೋರನ್ನ ಪೂಜೆ ಮಾಡ್ತೀವಿ ಮತ್ತು ಗಿಡಗಳ್ ತಗೊಂಬರಾಕ್ ಹೋಗ್ಬಕ ನಮ್ಗೆ ಗಿಡಗಳು ಹೊರಗಡೆ ತಾಂಬಂದಿಲ್ಲ ನಾವು ಎಲ್ಲನ ಮತ್ತು ಇಲ್ಲೇ ಪಕ್ಕದ ಮನೆಯವ್ರ್ ಹತ್ರ ಯಾವಾನ ಗಿಡುಗಳ್ ಇದ್ರೆ ಇಸ್ಕೊಂತಿವಿ ಬೀಜಗಳ್ ಇದ್ರೆ ಇಸ್ಕೊಂಡು ಹಾಕ್ತಿವಿ ಮತ್ತು ಕುಂಬಳಕಾಯಿ ಬಳ್ಳಿ ಬಳ್ಳಿ ಇದ್ರೆ ಬಳ್ಳಿಗಳ್ ಹಾಕ್ತಿವಿ ಯಾವನ್ನ ಬೀಜ ಇಂಪಾ ಬೆಳೆಯೋವ್ ಇದ್ರೆ ಬೆ ಮಳೆಗಾಲ್ದಗೆ ಹಾಕಿದ್ರ ಯಾವ ಗಿಡಗಳ್ ಆಗಲಿ ಚೆನ್ನಾಗಿ ಬರ್ತವೆ ಮಳೆಗಾಲ್ದಗೆ ಹಾಕ್ಬಕು ಅವನ್ನು ಮಳೆಗಾಲ್ದಗೆ ಹಾಕಿರೆ ಗಿಡಗಳು ಯಾವಾಗ್ಲೂ ಚೆನ್ನಾಗ್ ಬರ್ತಾವೆ ಆಮೇಲೆ ಕರಿಬೇವಿನ ಗಿಡ ಬೆಳೆಸ್ಬೇಕು ಕರಿಬೇವಿನ್ ಗಿಡ ಬೆಳೆಸ್ಬೇಕಾ ಬೆಳೆಸ್ಬೇಕಂದರೆ ನಾವು ಟೀ ಮಾಡಿರೋ ಮಾಡಿರ್ತೀವಲ್ಲ ಆ ಟೀದಾಗ ಟೀ ಪುಡಿ ಇರುತ್ತಲ್ಲ ಅದನ್ನ ಹೊರಗಡೆ ಬಿಸಾಕೋದಕ್ಕಿನ್ನ ಟೀ ಪುಡೀ ಕರ್ಬೇವಿನ ಇದಕ್ಕೆ ಬೇರಿಗೆ ಹಾಕಿದ್ರೆ ಕರಿಬೇವು ಚೆನ್ನಾಗ್ ಬರ್ತದೆ ಹಗಾಗಿ ಕ ಟೀ ಪುಡಿನ ನಾವು ಯಾವುದೇ ಕಾರ್ಣಕ್ಕೆ ಅದನ್ನು ಬಿಸಾಕೊಲ್ಲ ಕರ್ಬೇವಿನ ಬೇರಿಗೆ ಹಾಕ್ತಿವಿ ಆಮೇಲೆ ಇದು ಒಲೆಯ ಆಗ್ಳದು ಬೂದಿ ಅದು ಬೂದಿ ಹಾಕೋದ್ರಿಂದ ಗಿಡಗಳಿಗೆಲ್ಲ ಚೆನ್ನಾಗಿ ಬೇರು ಬೇರುಗಳಿಗೆ ಬಡ್ಡಿಗೆಲ್ಲ ಹಾಕಿದ್ರೆ ಗಿಡಗಳು ಚೆನ್ನಾಗ್ ಬೆಳಿತವೆ ಆಮೇಲೆ ಸೀತಾಪತ್ತಾಳ್ ಹಣ್ಣು ಬೆಳಸ್ತೀವಿ ಮಾವಿನಹಣ್ಣು ಮಾವಿನಹಣ್ಣು ಬೆಳಸ್ತೀವಿ ಮಾವಿನಹಣ್ಣು ಬೆಳೆಸೋದ್ರಿಂದ ಮಾವಿನಕಾಯಿ ಮಾವಿನಕಾಯಿ ಕಾಲ್ದಾಗ ಚೆನ್ನಾಗ್ ಬರ್ತಾವೆ ಮತ್ತು ಅವೇ ಎಲೆ ಮಾವಿನ ಎಲೆ ಯುಗಾದಿಗೆ ನಾವು ಪೂಜೆ ಮಾಡೋದ್ ಅಲ್ಲಿ ಇಲ್ಲಿ ಹೋಗಿ ತರೋದಲ್ಲ ಅವನ್ನೆ ನಮ್ಮ ಮನೇಹತ್ರ ಇರೋವುನ್ನೆ ನಾವು ಹರ್ದು ಪೂಜೆ ಮಾಡ್ತೀವಿ ಆಮೇಲೆ ಚೆಂಡುಹೂವು ಬೆಳೆಸ್ತೀವಿ ದಾಸವಾಳ ದಿಸಾ ಬೆಳಗ್ಗೆ ಬೆಳಿತಾವೆ ಅವು ದಿಸಾ ಬಿಡ್ತಾವೆ ನಾವು ದಿಸಾ ದೇವರಿಗೆ ಅವುನ್ನೆ ಪೂಜೆ ಮಾಡ್ತೀವಿ ಹೊರಗಡೆ ಹೋಗಿ ತಗೋಂಬರೋದೇ ಇಲ್ಲ ನಾವು ಯಾಕಂದರೆ ಅವೇ ಜಾಸ್ತಿ ದಿಸಾ ಏನಿಲ್ಲಾಂದ್ರೆ ಒಂದು ಇಪ್ಪತ್ತು ಮೂವತ್ತು ಹೂವು ಬೆಳಿತಿವಿ ಮತ್ತು ಅವೇ ಚೆನ್ನಾಗ್ ಬೆಳಿತವೆ ಕನಕಾಂಬ್ರಿ ನಾವು ಇಲ್ಲಿಯೇ ನಮ್ಮ ಮನೇಹತ್ರನೇ ಇಟ್ಟೀವಿ ಒಂದು ಹತ್ತು ಗಿಡ ಇಟ್ಟಿವಿ ಕನಕಾಂಬ್ರಿ ಎಲ್ಲಿಗೇನು ಹೋಗ್ಬೇಕಂದ್ರ್ ಅವೇ ನಾವೊಂದು ಹರ್ದ್ ಹೂವು ಹರ್ದ್ ದಾರದಿಂದ ಕಟ್ಟಿ ನಾವು ಅವನ್ನೆ ಇಟ್ಕೊಂಡ್ ಹೋಗ್ತೀವ್ ಜಾಸ್ತಿ ಹೊರಗಡೆ ತಂದು ಇಟ್ಕೊಳಲ್ಲ ನಮ್ಮ ಮನೆ ಹತ್ರನೇ ಹೂವು ಇರೋದಕ್ಕೆ ಅವನ್ನೆ ನಾವು ದೇವರಿಗಾಗ್ಲಿ ನಾವು ಎಲ್ಲಿಗಾದ್ರೂ ಫಂಕ್ಷನ್ಗೆ ಹೋದ್ರ್ ಹೂವು ಇಟ್ಕೊಂಡ್ ಹೋಗ್ತೀವಿ ಮತ್ತು ಏನನಾ ಯಾರನ್ನ ಕೇಳಿದ್ರುಕೂಡ ದೇವರಿಗೆ ಸ್ವಲ್ಪ್ ಹೂವು ಕೊಡೋಕೆ ಅಂದ್ರೆ ನಾವು ಜಾಸ್ತಿ ಇದ್ರೆ ಅವ್ನೆ ಕೊಡ್ತೀವಿ ನಾವು ಹೊರಗಡೆ ತಗೋಳಕ್ ಹೋದ್ರ ಇದಾವೆ ಒಂದು ಇದು ಗುಲಾಬಿ ಹೂವು ಅಲ್ಲಿ ಹತ್ತು ರುಪಾಯಿ ಹದಿನೈದು ರುಪಾಯಿ ನಮ್ಮ ಮನೆ ಹತ್ರನೇ ನಾವು ಬೆಳೆಸ್ಕೊಂಡ್ ಇಟ್ಕೊಂಡು ಇಟ್ಕೊಂತಿವಿ ಹಬ್ಬ ಹಬ್ಬಗಳಗ ಹೂವುಗಳು ಭಾಳ ರೇಟು ತಗೋಳಕ್ಕೇ ಆಗೋಂಗಿಲ್ಲ ನಮ್ಮ ಮತ್ತು ಬಡವರು ಎಲ್ಲಿ ತಗೊಂಬರ್ಬೇಕು ಅಂತಂದೇಳಿ ನಾವು ಮನೇಲೆ ಬೆಳ್ಸಿರೋ ಹೂವುನ್ನೆ ನಾವು ದೇವ್ರಿಗೆ ಮುಡಿಸ್ತೀವಿ ಆದಷ್ಟು ಗುಲಾಬಿ ಹೂವು ನಮ್ಮ ನಮ್ಮಮನೆಯಾಗ ನನ್ನ ಮಕ್ಳಿಗೆ ಭಾಳ ಇಷ್ಟ ಹಂಗಾಗಿ ಅದೊಂದೇ ನಾವು ಹೋಗಿ ದುಡ್ಡು ಕೊಟ್ಟು ತಗೊಂಬಂದ್ದಿದ್ವಿ ಆ ಗಿಡ ದುಬಾರಿ ಆದ್ರೂ ಮತ್ತು ನನ್ನ ಮಕ್ಳಿಗೆ ಇಷ್ಟ ಅಂತಂದೇಳಿ ನಾವು ಹೂವು ಅಲ್ಲಿಂದ ತಗೊಂಬಂದೀವಿ ಅದನ್ನು ನಾವು ಇವಾಗ ಚೆನ್ನಾಗಿ ಗೊಬ್ಬರ ಹಾಕಿವಿ ಬೆಳ್ಸಿವಿ ಇವಾಗ ಅದು ಮನೆ ಹತ್ರ ಬೆಳಿತದೆ ಹೂವು ಹಂಗಾಗಿ ನನ್ನ ಮಕ್ಕಳಿಗೆ ಅಲ್ಲಿ ಮನೆ ಹತ್ರ ಮನೆ ಹತ್ರ ಬೆಳೆದರೆ ಚೆನ್ನಾಗಿ ಅವ್ರು ಇಷ್ಟ ಪಟ್ಟು ಇಟ್ಕೊಂಡ್ ಕಾಲೇಜುಗಳಿಗೆ ಹೋಗ್ತಾರೆ ಅಂತಂದೇಳಿ ನಾನು ಇಷ್ಟು ಹೇಳ್ತಿವಿ